ಹಲೋ ಓಲಾ ಕಂಪನಿ ರೀ ನಿಮ್ಮ ಕಂಪಲಿನಿಂದ ಲಾಸ್ಟ್ ಟೈಮ್ ಒಂದು ಕ್ಯಾಬ್ ಬುಕ್ ಆರ್ಡರ್ ಮಾಡಿದ್ದ ಅವ್ರು ರಮೇಶ್ ಅಂಬೋರು ಡ್ರೈವರಿದ್ದುರು ಸೊ ಲಾಸ್ಟ್ ಟೈಮ್ ಹೋದಾವಾಗ ಅವರೇ ಬಂದಿರು ಸೊ ಈ ಈ ಸಲ ಬಿ ನಾವು ಟ್ರಿಪ್ ಹೋಗೋರ್ ಅನ್ಲತ್ತಿದ್ದೆವು ಸೊ ನನಗೆ ಈ ಸರಿ ಬಿ ಅವರೇ ಡ್ರೈವರ್ ಕಳ್ಸಿಕೊಡ್ತೀರೆನ್ರಿ ಯಾಕಂದುರ ಲಾಸ್ಟ್ ಟೈಮ್ ನಾವು ಹೋದಾಗ ನಮಗೆ ಒಂದದು ಆ ಪ್ಲೇಸಿಗೆ ಹೋಗಬೇಕಂದರ ಆ ಪ್ಲೇಸಿಂದು ನಮಗೆ ಏನು ಬಿ ಗೊತ್ತಿದ್ದಿಲ್ರಿ ಅದು ಹೆಂಗದ ಹೆಂಗಿಲ್ಲ ಅದು ಪ್ಲೇಸಿನ ಬಗ್ಗೆ ಏನು ಬಿ ಮಾಹಿತಿನ ಇದ್ದಿದ್ದಿಲ್ಲ ನಮ್ಗೆ ಒಂದು ಟೆನ್ ಮೆಂಬರ್ಸ್ ಇದ್ದಿದ್ದೆವ್ರಿ ನಾವು ನಾವು ಹೋಗ್ಲತ್ತಾಗ ಆಜು ಬಾಜು ಎಲ್ಲ ಕಾಡಿತ್ತು ಯಾರು ಬಿ ಜನರು ಬಿ ಇದ್ದಿದ್ದಿಲ್ಲ ನಮಗೇನು ಅನ್ಕಂಫರ್ಟೆಬಲ್ಲಿತ್ರಿ ಸೊ ಅವ್ರು ಡ್ರೈವರ್ ಅಂಕಲ್ ನಮಗೇನು ಗೈಡ್ ಮಾಡಿದ್ರು ನಮಗೆ ಹೇಳದು ರೀ ಈ ಪ್ಲೇಸ್ ಹಿಂಗಿರ್ತಾವ ಇಲ್ಲಿ ಜನರು ಹಿಂಗಿರ್ತಾರ ಇಲ್ಲಿ ನಾವು ಈ ಥರ ಇರಬೇಕು ಆ ಥರ ಇರಬೇಕಂತ ನಮಗೆ ಎಲ್ಲ ಗೈಡ್ ಮಾಡ್ದು ರೀ ನಾವು ಹೋಗ್ಲತರ್ ಬರ್ಲತರ್ ಎಲ್ಲ ಛಂದ್ ನಮಗೆ ಗೈಡ್ ಮಾಡ್ದು ರೀ ನಮಗೆ ತೋಲ್ ಕಂಫರ್ಟೆಬಲ್ ಫೀಲ್ ಆಗ್ಯದ ರೀ ಮತ್ತು ಪಾರ್ಕಿಗೆ ಹೋಗಿ ಮುಟ್ದಾಗ ಬಿ ಕೂಡ ನಮಗೇನು ನಮ್ಮ ಸರಿನೇ ಇದ್ದು ರೀ ನಮಗೆ ಗೈಡ್ ಮಾಡ್ಯಾರ ರೀ ಮತ್ತು ಹೋಗ್ಲತ್ತರ ಪಾರ್ಕಿನಾಗ ಹೋಟೆಲ್ಲ ಈಗ ನಮಗೆ ಹೊಸದು ಹೋಟೆಲ್ಕ್ಕ ಹೋದೇವ್ರಿ ಹೋಟೆಲ್ದಾಗ ಬಿ ಓರ್ ನಮ್ಮ ಜೊತೆನೇ ಇದ್ದು ರೀ ನಮಗೆ ಏನೇನು ಬೇಕು ಅದೆಲ್ಲ ಔರೆ ಆರ್ಡರ್ ಮಾಡೋರ್ ರೀ ಆರ್ಡರ್ ಮಾಡ್ದಾಗೆ ನಮಗೆ ತೋಲ್ ಸೇಫ್ ಫೀಲ್ ಐತ್ ರೀ ಯಾಕಂದ್ರ ಅಂಜಾನ್ ವ್ಯಕ್ತಿ ರೀ ನಮಗೆ ಏನು ಬಿ ಗೊತ್ತಿದ್ದಿಲ್ಲ ಇದು ಎಲ್ಲ ಹೆಂಗಿರ್ತದ ಪ್ಲೇಸ್ ಹೆಂಗದ ನಮಗೇನು ಗೊತ್ತು ಐಡಿಯಾನೇ ಇದ್ದಿದ್ದಿಲ್ರಿ ನಾವು ಮತ್ತು ಟೆನ್ ಮೆಂಬರ್ಸ್ ಗರ್ಲ್ಸ್ ಇದ್ದಿದ್ದು ಸೊ ನಮಗೇನು ಅವ್ರು ಅಂಕಲ್ಲೇ ನಮಗೇನು ಕಂಫರ್ಟೇಬಲ್ ಫೀಲ್ ಐತ್ ರೀ ಸೊ ನಮಗೆ ಕಂಫರ್ಟೇಬಲ್ ಫೀಲ್ ಆದು ರೀ ಈಗ ನಾವು ಈಗ ಮುಂದಿನ್ಸಲ ಬಿ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ್ಲತ್ತಿದ್ದೆವ್ರಿ ಹಂಗೆ ಅದೇ ಫ್ರೆಂಡ್ಸ್ ಇದು ಹರ ರೀ ಟೆನ್ ಮೆಂಬರ್ಸ್ ಈಗ ಏನು ಎಕ್ಸ್ಟ್ರಾ ಫೈವ್ ಮೆಂಬರ್ಸ್ ಹೊಂಟಾರ ರೀ ಸೊ ಅವ್ರಿಗೆ ಬಿ ಕೂಡ ಅಂದರು ಅವ್ರಿಗೆ ಬಿ ಹೆಂಗಿರ್ತದ ಹೆಂಗಿಲ್ಲ ಅಂತ ಅವ್ರಿಗೆ ಬಿ ಖೂನೆ ಇದ್ದಿಲ್ಲ ನಾವು ಅವ್ರಿಗೆ ಹೇಳಿದೇವ್ರಿ ಇವ್ರು ಡ್ರೈವರ್ ಅಂಕಲ್ ಛಂದ್ಹರ ಇವ್ರು ನಮಗೆಲ್ಲ ಗೈಡ್ ಮಾಡ್ಯಾರ ಇದು ಹೆಂಗಿರ್ತದ ಹೆಂಗಿಲ್ಲ ನಮಗೆಲ್ಲ ಹೇಳ್ಯಾರ ರೀ ಸೊ ಅದಕ್ಕೆ ನಾವು ಏನು ಅವರಿಗೆ ರ್ ಕರೀರಿ ರಮೇಶ್ ಡ್ರೈವರೇ ಬೇಕು ನಮಗೆ ಈಗ ಆರ್ಡರ್ ಕ್ಯಾಬ್ ಬುಕ್ ಮಾಡಾಕ ಅಂತ ನಾವು ಕೇಳ್ಕೋತೇವೆ ರೀ ಅವರಿಗೆ ಕಳಸ್ರಿ ಈ ಸರಿಗೆ ಬಿ ಅಂತ ಕೇಳ್ಕೋತೇವೆ ರೀ